ಹಲೋ ಹಲೋ ಹೇಳಿ ನಮಸ್ತೆ ಹೇಳಿ ಹಾಂ ಹೇಳಿ

ಹಾಂ ಎಷ್ಟು ಷ್ಟೂಡೆಂಟ್ಸ್ ಇದ್ದಾರೆ

ಅದೇ ಅದು ಕ್ಲಾತೆಲ್ಲ ನೀವೇ ತಂದು ಕೊಡ್ತೀರಾ ಅಥ್ವಾ ಅಮೌಂಟ್ ಪೇ ಮಾಡಿದ್ರೆ ನಾವೇ ತನ್ ತಗೋತೀವಿ

ಅದೇ ಒಂದು ಸಲ ಬಟ್ಟೆ ಅಂಗ್ಡಿಗೆ ಹೋಗಿ ಕ್ಲಾತೆಲ್ಲ ನೋಡಬೇಕು ಇದೇ ಥರ ನಿಮ್ಗೆ ಇಷ್ಟ ಆಗುತ್ತಾ ಅಂತ ನೀವು ಒಂದು ಸಲ ಬಂದರೆ ನಾವಿಬ್ಬರು ಹೋಗಿಬಿಟ್ಟು ನೋಡಿ ಈ ಕ್ಲಾತಲ್ಲಿ ನೀವು ಹೊಲ್ ಕೊಡಿ ಅಂತಂದರೆ ಎಲ್ಲ ಸ್ಟೂಡೆಂಟ್ಸಿಗೆ ತಗೊಂಡು ಹೊಲ್ ಕೊಡ್ಬೋದು

ಹಾಂ ಒಂದು ಸಲ ಶಾಪಿಗೆ ಬನ್ನಿ ಓಕೆ ಮಾತಾಡೋಣ ಒಂದು ಸಲ ಶಾಪಿಗೆ ಬನ್ನಿ ಒಂದು ಸಲ ಕ್ಲಾತೆಲ್ಲ ನೋಡಿ ಅದಾದ್ಮೇಲೆ ನಿಮ್ಗೆ ಇಷ್ಟ ಆದರೆ ನಾವಿಬ್ಬರೂ ಮಾತಾಡ್ಬೋದು ಹಾಂ ಸರಿ ಹಾಂ ಓಕೆ ಆಯಿತು